ಹಳೆಯ ಹಾಡುಗಳು ಮತ್ತು ಹಿಂದಿನ ಹಾಡುಗಳ ನಡುವೆ ಯಾವ ವ್ಯತ್ಯಾಸವಿದೆ ಅಂತ ಅಂದ್ರೆ ಹಳೆಯ ಹಾಡುಗಳಲ್ಲಿ ಹಳಿಯ ಆವುಗಳಾದ ಹಂಸಲೇಖ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಅವರು ಆವತ್ತು ಆ ಇದ್ದು ಇರುವ ಇರುವ ರೀತಿಯ ಥರನೇ ತಕ್ಕಂತೆಯೇ ಹಾಡುಗಳನ್ನು ಹಾಡುತ್ತಿದ್ದರು ಆಗ ಈಗ ಈಗೆಂದರೆ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈಗೆಂದರೆ ಡಿ ಜೆ ಅವಿವು ಸಾಂಗ್ಗಳು ಬಾಕ್ಸ್ ಆಫ್ಸಿದು ಧೂಳು ಎಬ್ಬಿಸುವಂಥ ಸಾಂಗ್ಗಳು ಈತ್ನ ದಿನಗಳಲ್ಲಿ ನಾವು ಕಾಣ್ತಾಯಿದ್ದೀವಿ ಯಾವುದೇ ಸಾಂಗ್ಗಳಾದ್ರೂ ಹಿಂದಿನ ಸಾಂಗ್ಗಳಲ್ಲಿ ನಮ್ಮ ಜೀವನದಲ್ಲಿ ಆಗುವಂತಹ ಅನುಭವಗಳು ಅನ್ನೋ ರೀತಿಗಳಲ್ಲಿ ಸಾಂಗ್ ಬರಿತಾ ಇದ್ರು ಆದರೆ ಈಗ ಏನೋ ಒಂದು ಎಂಜಾಯ್ ಮಾಡೊ ರೀತಿಯಲ್ಲಿ ಇತ್ತೀಚಿನ ದಿನಗಳ ಸಾಂಗ್ಗಳು ಸಹ ಎಂಜಾಯ್ ಅವ್ರ ಬಗ್ಗೆ ಇವ್ನ ಹೇಳ್ತಲೇ ಇವ್ನ ಬಗ್ಗೆ ಅವ್ನ ಹೇಳ್ತಲೇ ಇನ್ನೂ ಸಾಂಗ್ಗಳು ಸಹ ರಾಪ್ ಸಾಂಗ್ಗಳು ಕೂಡ ಈಗ ನಾವು ಕಾಣ್ಬೋದು ಹಿಂದಿನ ದಿನಗಳಲ್ಲಿ ಆ ಥರ ಸಾಂಗ್ ಇರಲಿಲ್ಲ ನಮ್ಮ ಊರಿನ ಸಾಂಗ್ಗಳಾಗ್ಬೋದು ಒಂದು ಹಳ್ಳಿಯ ಸಾಂಗ್ಗಳಾಗ್ಬೋದು ಒಂದು ನಗರಗಳ ಸಾಂಗ್ಗಳಾಗ್ಬೋದು ಅಲ್ಲಿನ ವಾತಾವರಣ ಹೇಗೆ ಅನ್ನುವುದರ ಯಾವುದಾದ್ರೂ ಯಾವು ಯಾರ ಜೀವನ ಹೆಂಗಿರುತ್ತದೆ ಏನಾಗ್ಬೋದು ಒಂದು ಕನ್ನಡ ಅಭಿಮಾನ ಸಾಂಗ್ಗಳಾಗ್ಬೋದು ಹೀಗೆ ಹಳೆಯ ರೀತಿಯ ಸಾಂಗ್ಗಳು ನಮಗೆ ಕಾಣ್ತಾಯಿದ್ವು ಆದರೆ ಇತ್ತೀಚಿನ ಸಾಂಗ್ಗಳಲ್ಲಿ ಟ್ರೇಡಿಷನಾಗಿ ಟ್ರೆಂಡಿಂಗ್ನಾಗಿ ಕಾಣ್ತಾ ಇದ್ದಾವೆ ಇವುಗಳಿಂದ ಹಾಡುಗಳು ಕೇಳಿದರೆ ಸಾಕು ವ್ಯತ್ಯಾಸಗಳು ಕಂಡು ಬರ್ತವೆ ನಮಗೆ ಯಾವುದಾದ್ರೂ ಹಳೆ ಸಾಂಗ್ಗಳು ಇಷ್ಟವಾಗ್ತವೆ ನಮಗೆ ಹೊಸ ಸಾಂಗ್ಗಳು ಇಷ್ಟ ಆಗ್ತವೆ ಯಾವುದ್ರು ಒಂದು ಕನ್ನಡಾಭಿಮಾನ ಸಾಂಗ್ಗಳು ಮಾತ್ರ ನಮಗೆ ಹೆಚ್ಚು ಇಷ್ಟ ಆಗುವುದು ಹಾಗೂ ಹಾಗೆ ಸಿನಿಮಾ ಸಾಂಗ್ಗಳಾದ್ರು ಸಹ ನಮಗೆ ಈಗ ಸಾಂಗ್ಗಳಂತಂದ್ರೆ ಒಂದು ಮೆಲೋಡಿ ಸಾಂಗ್ಗಳು ತುಂಬ ಇಷ್ಟ ಆಗ್ತವೆ ಹಾಗೆಯೇ ಹಳೆಯ ಹಾಡುಗಳು ಸಹ ಒಂದು ಎಸ್ ಪಿ ಬಿ ಬಾಲಸುಬ್ರಮಣ್ಯದವರಾಗಿರ್ಬೋದು ಹಂಸಲೇಖದವರದಾಗಿರ್ಬೋದು ಸಾಂಗ್ಗಳು ಹಾಗೆ ಹಳೆಯ ಹಳೆಯ ರೀ ಹಳೆಯ ಜನಜೀವನದಲ್ಲೂ ಸಹ ಅದೇ ರೀತಿ ಸಾಂಗ್ಗಳು ಅಡ್ಜಸ್ಟ್ ಆಗುವಂಥ ಸಾಂಗ್ಗಳು ಇದ್ದವು ಈಗ ಟ್ರೇಡಿಶನಾಗಿ ಟ್ರೆಂಡಿಂಗಾಗುವ ಸಾಂಗ್ಗಳು ಡಿ ಜಿ ಹಾಗೂ ರಾಪ್ ಸಾಂಗ್ಗಳು ಹುಟ್ಟು ಹಾಕ್ಕೊಂಡಿದ್ದಾವೆ ಅದರಿಂದ ಸಾಂಗ್ಗಳು ಸಹ ಯಾವುದೇ ಆದರೂ ಸಹ ಸಾಂಗ್ಗಳು ಹೆಚ್ಚು ಇಷ್ಟವಾಗುತ್ತದೆ